ಹಾಂ ಹೇಳಿರಿ ಹೇಳಿರಿ ಏಷ್ಟ್ ಬೇಕಾಗಿವೆ ರೀ ತ್ರೀ ಹಂಡ್ರೆಡ್ ರೀ ತಿನ್ಶೆ ಮಂದಿ ಪಾರ್ಗೊಳಾರ ಅನ್ರೀ ಹಾಂ ಒಂದು ಎರಡು ತಿಂಗ್ಳು ಆಗ್ತದ್ ರೀ ಈಗ ಜರ ಲೇಬರ್ ಕಮ್ಮರ ರೀ ಈಗ ಹೋಳಿ ಹಬ್ಬ ಅದಲ್ ರೀ ಅದಕ್ಕೆ ಲೇಬರ್ ಭಾಳ ಕಮ್ಮಾರ ರೀ ಎರಡು ತಿಂಗ್ಳಾರೂ ಬೇಕು ರೀ ಮ್ಯಾಗ್ಸಿಮಮ್ಮಿ ಜರಾ ಟೈಟ್ ಇದೆ ರೀ ಶೆಡ್ಯೂಲ್ ನಮ್ದು ಅಂದರೂ ಬೀ ರೀ ನೀವು ಒಂದು ಎರಡು ತಿಂಗಳು ಮೊದಲು ಹೇಳ್ತಿದ್ರ್ ರೀ ಅಂದ್ರೆ ನಾವು ಬಿ ಹೇಳ್ತಿದ್ದೇವು ರೀ ಈಗ ಹೇಳುತ್ತೀರಿ ನೀವು ಈಗ ನಮ್ಮಲ್ಲ್ ಲೇಬರಿಂದು ಜರಾ ಕಮ್ಮಿ ಮಂದಿ ಹರ ರೀ ಲೇಬರ ಏನು ಮಾಡಬೇಕು ಗೊತ್ತಾಗಲ್ಲಾಗಿದೆ ನನಗೆ ನೋಡ್ತೀನಿ ತೊಗೊರಿ ನೋಡ್ತೀನಿ ತೀನ್ಶೇ ಪಾರ್ಗೊಳಾರಾ ಅಂದರೆ ರೀ ಒಂದು ಒಂದು ಬಟ್ಟೆಗೆ ನಾವು ಪಾಂಚ್ ಸೋ ರೂಪಾಯಿ ಚಾರ್ಜ್ ಮಾಡ್ತೀವಿ ರೀ ತೀನ್ಶೇ ಅಂದ್ರೆ ಒಂದು ನೋಡಿರಿ ಲೆಕ್ಕ ಮಾಡಿರಿ ಎಷ್ಟಾಗ್ತದ್ ನಿಮಗೆ ಕುನ ಹಾಂ ಮಾಡ್ತೀವಿ ರೀ ಜರ ಟೈಮೇ ನೋಡಿರಿ ಒಂದು ಎರಡು ತಿಂಗ್ಳು ಹೋಗ್ತದೇನೋ ಅಂತೀನಿ ರೀ ನಾನು ಈಗ ನಿಮ್ಮದು ತೀನ್ಶೇ ಹೊಲಿಬೇಕಲ್ಲ ರೀ ಈಗ ನಮ್ಮಲ್ಲಿ ಪೈಲಾ ಈ ಇದು ಎಸ್ ಬಿ ಆರ್ ಸ್ಕೂಲಿಂದು ಇದೆ ರೀ ಇದು ಏನಂತಾರೆ ಮಹರ್ಷಿ ವಿದ್ಯಾಮಂದಿರ್ದು ಇದೆ ರೀ ಎಸ್ ಆರ್ ಎನ್ ಅಂಥದ್ದು ಇದೆ ರೀ ಮತ್ತು ಇವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳ್ದು ಇದೆ ರೀ ಎಲ್ಲ ಎಲ್ಲ ಕಡೆಂದ್ ಇವೆರೀ ನಮ್ಮಲ್ಲೇ ಬರ್ತಾವಲ್ಲ ರೀ ಈಗ ನಾವೇ ಇದ್ದೀವಿ ರೀ ಇಲ್ಲಿ ಹಾಗಾಗಿ ನಮಗೆ ಎಕಡ್ದ ಸುಧ್ರಾಸ್ಲಾರ್ದಂಗೆ ಆಲಾತದ್ ರೀ ಈಗ ನೀವು ಒಂದು ಒಂದು ತಿಂಗಳು ಪೈಲ ಹೇಳ್ತಿದ್ರ್ ಅಂದ್ರೆ ನಮ್ಮದು ಭಾಳ ಅರಾಮ ಆಗ್ತದ್ ರೀ ಮಾಡೋದು ಈಗ ಹೇಳುತ್ತೀರಿ ನೀವು ನನಗೆ ಅಟ್ಲೀಸ್ಟ್ ಎರಡು ತಿಂಗಳ್ದು ಟೈಮ್ ಬೇಕಂತ ಟೈಮಂತು ಬೇಕು ರೀ ನೀವು ಏನು ಮಾಡಿರಿ ಇವತ್ತೇ ಬನ್ರಿ ನಮ್ಮಲ್ಲಿ ಹಾಂ ಬಂದು ನೀವು ನೀವೆಲ್ಲ ಬಟ್ಟೆ ಗಿಟ್ಟೆ ಸೆಲೆಕ್ಟ್ ಮಾಡಿ ಹೋಗ್ರೀ ನಿಮ್ಮದು ಸ್ಟೂಡೆಂಟ್ಸಿಗೆ ಜಲ್ದಿ ಬಂದು ನಮ್ಮಲ್ಲಿ ಅಳ್ತೆ ಕೊಟ್ಟು ಹೋಗಿ ಅನ್ನಿರಿ

ನಾನು ಭಾಳ ಬಿಝಿ ಇದ್ದೀನಿ ರೀ ಈಗ ಹಾಂ ಬಟ್ಟೆ ಏಸ್ ಹೊಲೆವ ಈ ಏಕ್ ಎಲ್ಲ ಶಾಲಿದೆಲ್ಲ ನಾನೇ ಮಾಡ್ಲತ್ತೀನಿ ರೀ ನಂಗೆ ಬಟ್ಟೆ ಬೊಕ್ಕುಳವ ರೀ ಹೊಲ್ಯವು ನೀವೇ ಬನ್ರಿ ನೀವು ಬಂದು ಕೊಟ್ಟು ಹೋಗ್ರಿ ನೀವು ನೋಡಿರಿ ಕ್ಲೋತ್ ನೀವು ನೋಡಿರಿ ನಿಮ್ಮ ಹುಡ್ಗರಿಗೆ ಕಳಿಸ್ ರೀ ಈ ಕಡೆ ಎಲ್ಲಿದೆ ಗೊತ್ತಿದೆ ಅಲ್ಲ ರೀ ಈ ಕಡೆ ರಾಮ ಮಂದಿರ ಸೈಡದೆ ನೋಡಿರಿ ನಮ್ಮ ದುಕಾನ್ ಹಾಂ ಆಯ್ತು ಆಯ್ತು